ನಾನು ನನ್ನ ಕಚೇರಿಯಲ್ಲಿ ಒಂದು ವೇಳೆ ನನಗೆ ಹಾಗೆ ನನ್ನ ಸಹಪಾಠಿಗೆ ಸಂಘರ್ಷ ಉಂಟಾದಲ್ಲಿ ನಾನು ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ಸಂಘರ್ಷವನ್ನು ಶಾಂತ ರೀತಿಯಲ್ಲಿಯೇ ಮುಂದೂಡಲು ನಾನು ಎಲ್ಲ ತರಹದ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ನನ್ನ ತಪ್ಪಿದ್ದಲ್ಲಿ ಆ ಸಂಘರ್ಷದಲ್ಲಿ ನಾನು ಆ ತಪ್ಪುಗಳನ್ನು ತಿದ್ದಿಕೊಳ್ಳುವಂತೆ ಮುಂದೆ ಆ ತಪ್ಪುಗಳು ಮತ್ತೆ ಮರುಕಳಿಸದಂತೆ ನಾನು ಎಲ್ಲ ತರಹದ ಮಾತನ್ನು ನಾನು ನನ್ನ ಸಹಪಾಠಿಗೆ ಕೊಡ್ತೀನಿ ಒಂದು ವೇಳೆ ನನ್ನ ತಪ್ಪಿಲ್ಲದಿದ್ದರೂ ನನ್ನ ಸಹಪಾಠಿಯದ್ದೆ ತಪ್ಪಾಗಿದ್ದರೆ ಅವನು ಆ ತಪ್ಪನ್ನು ತಿದ್ದುಕೊಳ್ಳದ್ದಿದ್ದರೆ ನಾನು ಅವನಿಗೆ ಯಾವ ರೀತಿ ಆ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು ಎಂದು ಸಲಹೆಗಳನ್ನು ಕೊಡುತ್ತೇನೆ ನನಗೆ ಸಂಘರ್ಷಗಳು ಇಷ್ಟವಾಗುದಿಲ್ಲ ಸಾಧ್ಯವಾದಷ್ಟು ಸಂಘರ್ಷಗಳನ್ನು ತಡೆಯುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ನನ್ನ ಸಹಪಾಠಿ ಸಂಘರ್ಷಗಳನ್ನು ಮುಂದುವರೆಸಿದರೆ ನಾನು ಸಂಘರ್ಷವನ್ನು ಶಾಂತ ರೀತಿಯಿಂದ ಸಂಘರ್ಷ ಮುಂದುವರಿಯದಂತೆ ಕ್ಷಮೆಯನ್ನು ಕೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ನನ್ನ ಸಂಘರ್ಷದಿಂದ ನನ್ನ ಸುತ್ತ ಮುತ್ತಲಿನ ನನ್ನ ಸ್ನೇಹಿತರಿಗೆ ಸಮಾಜಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ನನ್ನ ಸಂಘರ್ಷ ಎಡೆಮಾಡಿಕೊಡುದಿಲ್ಲ ಹಾಗೂ ನನ್ನ ಸಂಘರ್ಷದಿಂದ ಇತರರು ಮನೋರಂಜನೆ ಪಡೆದುಕೊಳ್ಳುದಕ್ಕೂ ನಾನು ಬಿಡುವುದಿಲ್ಲ ನನ್ನ ಸಂಘರ್ಷವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ರದ್ದು ಮಾಡಲು ಪ್ರಯತ್ನ ಮಾಡ್ತೀನಿ ಹಾಗೆ ನನ್ನ ಸಹಪಾಠಿಯನ್ನು ಆ ಸಂಘರ್ಷದ ವಿಚಾರವನ್ನು ಹಿಡಿದುಕೊಂಡು ಅವನ ದ್ವೇಷ ಮಾಡುದಾಗಲಿ ಅವನನ್ನು ಪದೇ ಪದೇ ಹೀಯಾಳಿಸುದಾಗಲಿ ನಾನು ಮಾಡುವುದಿಲ್ಲ ಹೀಗೆ ಮಾಡುವುದರಿಂದ ಅವನಲ್ಲಿ ಇನ್ನು ಸಹ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದಂತೆ ಆಗುತ್ತದೆ ಆ ಒಂದು ಸಂಘರ್ಷವನ್ನು ಮರೆತು ಪ್ರೀತಿಯಿಂದ ನಾನು ನನ್ನ ಸಹಪಾಠಿಯನ್ನು ನೋಡಿಕೊಂಡರೆ ಅವನು ಮತ್ತೆ ಇನ್ನೊಂದು ದಿನ ಅದೇ ಥರ ಸಂಘರ್ಷ ಉಂಟು ಆಗುವ ಸಮಯದಲ್ಲಿ ಅವನು ನನಗೆ ಪ್ರೀತಿಯಿಂದ ತಿದ್ದಿ ಹೇಳ್ತಾನೆ ನಾನು ಅವನ ಜೊತೆ ಸ್ನೇಹದಿಂದ ವರ್ತನೆ ಮಾಡಿದರೆ ಆ ಸ್ನೇಹದಲ್ಲಿ ಜಗಳ ಆಗುವುದಿಲ್ಲ